ನಾವು ಯೋಗದ ತರಗತಿಗಳಲ್ಲಿ ಭಾಗವಹಿಸಿದ್ದೇನೆ ಹಾಗೇ ಯೋಗದ ಬಗ್ಗೆ ಒಂದೆರಡು ಮಾತಾಡದಕ್ಕು ಇಷ್ಟಪಡ್ತೇನೆ ಯೋಗ ಮೂಲತಹ ಅತ್ಯಂತ ಪ್ರಾಚೀನ ಕಲೆ ಇದು ಆರೋಗ್ಯಕರ ದೇಹದೊಳಗೆ ಆರೋಗ್ಯಕರ ಮನಸ್ಸನ್ನು ಬೆಳೆಸೋ ಒಂದು ಮಾಧ್ಯಮ ಅಂತ ಹೇಳಬಹ್ದು ಯೋಗ ಮಾನವದ ಮಾನವನ ದೇಹದ ದೈಹಿಕ ಆಧ್ಯಾತ್ಮಿಕ ಮತ್ತು ಮಾನಸಿಕ ಸ್ಥಿತಿಯನ್ನು ಹೆಚ್ಚಿಸುತ್ತದೆ ಮತ್ತು ಆರೋಗ್ಯವಾಗಿ ಇಡುತ್ತದೆ ಇಂತಹ ಅಮೂಲ್ಯ ಸಂಪತ್ತನ್ನು ಇಡೀ ಜಗತ್ತಿಗೆ ಪರಿಚಯ್ಸಿದವ್ರು ಅಂತಂದರೆ ಪತಂಜಲಿ ಮಹರ್ಷಿ ನಾವೂ ಪತಂಜಲಿ ಯೋಗವನ್ನೇ ಪ್ರತಿ ದಿನನೂ ಅನುಸರಿಸ್ತೇವೆ ನಮಗೆಲ್ಲ ತುಂಬ ಒಳ್ಳೆಯದಾಗಿದೆ ಇನ್ನು ಇಲ್ಲಿ ಮನೆಯಲ್ಲಿ ಮಾಡತಕ್ಕಂಥ ಯೋಗ ಆಗಿರ್ಬ್ ಯೋಗಾಭ್ಯಾಸ ಆಗಿರ್ಬೋದು ಅಥವಾ ತರಗತಿಯಲ್ಲಿ ಅಭ್ಯಾಸಕ್ಕೆ ಇರೋ ವ್ಯತ್ಯಾಸ ಅಂದರೆ ನಾವು ತರಗತಿಯಲ್ಲಾದ್ರೆ ಗುರುಗಳ ಸಮ್ಮುಖದಲ್ಲಿ ನಾವು ಅಭ್ಯಾಸವನ್ನು ಮಾಡ್ತೇವೆ ಅದು ತುಂಬ ಪರಿಣಾಮಕಾರಿಯಾಗಿರುತ್ತೆ ಅಂತ ನನ್ನ ಅನುಭವ ಹಾಗೇ ನಿಯಮಿತವಾಗಿ ನಾವು ಒಂದು ಕ್ರಮಬದ್ಧವಾಗಿ ಭಯ ಭಕ್ತಿಯಿಂದ ಯೋಗವನ್ನು ಮಾಡ್ತೇವೆ ತರಗತಿಗಳಲ್ಲಿ ಆದರೆ ಈ ಮನೆಯಲ್ಲಿ ನಾವು ಸ್ವಯಂ ಮಾಡೋದಾದರೆ ನಿಯಮಿತವಾಗಿ ಕ್ರಮಬದ್ಧತೆ ಅನುಸರಿಸೋದಿಲ್ಲ ಹಾಗೇ ಈಗ ಮನೆಯಲ್ಲಿ ಕೆಲಸ ಇರ್ತದೆ ಮತ್ತು ಮಕ್ಕಳು ಶಾಲೆಗೆ ಹೋಗೋದು ಇರ್ಬೋದು ಏನೋ ತರಾತುರಿ ಆಗ್ಬಿಡುತ್ತೆ ನಮಗೆ ಸ್ವಲ್ಪ ಕಿರಿಕಿರಿನೂ ಆಗುತ್ತೆ ಯೋಗ ಮಾಡಲಿಕ್ಕೆ ನನ್ನ ಕೇಳೋದಾದರೆ ತರಗತಿಗಳಲ್ಲಿ ಗುರುಗಳ ಸಮ್ಮುಖದಲ್ಲಿ ಅಭ್ಯಾಸ ಮಾಡಿದರೆ ಒಳ್ಳೆಯದು ಮನೆಯಲ್ಲಿ ಅಷ್ಟು ಚೆನ್ನಾಗಿ ಮೂಡಿಬರೋದಿಲ್ಲ ಇದು ಯೋಗ